ನಮ್ಮ ಹಳ್ಳೀಲ್ಲಿ ತುಂಬ ಬರಗಾಲ್ದ ಪರಿಸ್ಥಿತಿ ಉಂಟಾಗಿತ್ತು ಹೌದು ಎಷ್ಟೊಂದು ಬರಗಾಲ್ದ ಪರಿಸ್ಥಿತಿ ಉಂಟಾಗಿತ್ತು ಅಂದರೆ ನೀರಿನ ತೀವ್ರ ಅಭಾವದಿಂದ ಒಂದು ಹೊತ್ತು ನೀರು ಕುಡಿಯೋಕೆ ನೀರಿಗೂ ಇಷ್ಟೊಂದು ಸಮಸ್ಯೆ ಒದಗಿತ್ತು ಇದೊಂದು ನಮಗೊಂದು ಬೇಸರದ ಸಂಗತಿ ಅಂತಲೇ ಹೇಳ್ಬೋದು ಇದು ನಮ್ಮ ಹಳ್ಳಿ ಜೀವನದ ಮೇಲಂತೂ ತುಂಬ ತುಂಬ ಪರಿಣಾಮ ಬೀರಿದೆ ದೇಶದ ಬೆನ್ನೆಲುಬು ಆಗಿರುವಂತಹ ರೈತರು ರೈತರಿಗೆ ಒಂದು ಹೊತ್ತು ಕೃಷಿ ಮಾಡಬೇಕಂದ್ರೂ ನೀರು ಬೇಕು ಈ ಬರಗಾಲ ಬಂದಿದ್ದರಿಂದ ನಮ್ಮ ಊರಿನ ರೈತ್ರು ಪಾಪ ಅದೆಷ್ಟು ಕಷ್ಟಪಟ್ಟಿದಾರೆ ಅಂದರೆ ನಾನು ಎದುರಲ್ಲೇ ನೋಡಿದ್ದೀನಿ ಅವ್ರಿಗೂ ಒಂದು ಹೊತ್ತು ಉಳುಮೆ ಮಾಡಬೇಕಂದ್ರೂ ನೀರು ಬೇಕು ಒಂದು ಕೃಷಿ ಮಾಡ್ಬೇಕಾದ್ರು ನೀರು ಬೇಕು ಪಾಪ ಅವರು ಕೃಷಿ ಅಲ್ಲದೆ ಈರುಳ್ಳಿ ಬೆಳೆ ಮಾಡೋದು ಅಲ್ಲದೆ ತೆಂಗು ಬೆಳೆ ಇದೆಲ್ಲ ಮಾಡಬೇಕಂದ್ರೆ ಅವ್ರಿಗೆ ನೀರು ಬೇಕು ಎಷ್ಟೊಂದು ಬರಗಾಲ್ದ ಪರಿಸ್ಥಿತಿಯಲ್ಲಿ ಅವ್ರು ಒಂದು ಹೊತ್ತು ನೀರಾವರಿ ಸೌಲಭ್ಯದ ಕೊರತೆಯಿಂದ ಪರದಾಡಿದ ಪರಿಸ್ಥಿಯನ್ನು ನಾನು ನೋಡಿದ್ದೇನೆ ಅವ್ರು ಒಂದು ಹೊತ್ತು ಊಟ ಮಾಡಬೇಕಂದ್ರೂ ಕೃಷಿಯನ್ನೇ ಅವಲಂಬಿತರಾಗಿರ್ತಾರೆ ಪಾಪ ಅವರು ಬ್ಯಾಂಕಿಂದ ಸಾಲ ತೆಕ್ಕೊಂಡು ಅಷ್ಟೊಂದು ಸಾಲ ಮಾಡ್ಕೊಂಡು ಮರುಪಾವತಿ ಮಾಡಲಿಕ್ಕಾಗದೆ ಒದ್ದಾಡಿಕೊಂಡು ಈ ಕೃಷಿಯಿಂದ ಬರಗಾಲ್ದ ಪರಿಸ್ಥಿತಿಯಲ್ಲಿ ಕೃಷಿ ಬೆಳೆಯೋಕಾಗ್ದೇ ಎಷ್ಟೋ ಜನರು ಆತ್ಮಹತ್ಯೆ ಮಾಡಿಕೊಂಡಿದಾರೆ ಅದು ನಮ್ಮ ಊರಿನ ರೈತರೇ ಎಷ್ಟೋ ಜನ ಆತ್ಮಹತ್ಯಾ ಮಾಡಿಕೊಂಡಿರೋದು ನಾನು ನೋಡಿದ್ದೇನೆ ಅಷ್ಟೊಂದು ಹಳ್ಳಿಗಳ ಜೀವನದ ಮೇಲೆ ಪರಿಣಾಮ ಬೀರ್ದೆ ಈ ಬರಗಾಲ ಅನ್ನೋಂಥದ್ದು ಪಾಪ ಆ ರೈತ್ರ ಮಕ್ಕಳು ಓದು ಬರಹಕ್ಕೂ ಕೂಡ ಈ ಕೃಷಿಯನ್ನೇ ಅವಲಂಬಿತರಾಗಿದ್ದಾರೆ ಯಾಕಂದರೆ ಈ ಕೃಷಿಯಲ್ಲಿ ಏನಾದರೂ ಮುಂದಕ್ಕೆ ಬಂದರೆ ಮಾತ್ರ ಅವರು ಶಾ ಮಕ್ಕಳನ್ನು ಓದಿಸೋದು ಬರೆಸೋದು ಮಾಡ್ತಾರೆ ಆ ಪರಿಸ್ಥಿತಿಯಲ್ಲಿ ಅವರಿಗೆ ಪಾಪ ಅಲ್ಲಿ ಒ ಒಂದು ಹೊತ್ತು ತಿನ್ನೋಕ್ಕೂ ಗತಿ ಇಲ್ಲದ ಪರಿಸ್ಥಿತಿ ಬಂದಿರೋದು ಇದೆ ಇಷ್ಟೆಲ್ಲ ಸಮಸ್ಯೆಯನ್ನ ಎದುರಿಸಿದ ನಮ್ಮ ಊರಿನ ರೈತರು ಅಂದರೆ ನಾವು ಕೂಡ ನಾವು ಕೂಡ ರೈತ್ರ ಮಕ್ಕಳೇ ಅಷ್ಟೊಂದು ಕಷ್ಟ ಅನುಭವಿಸಿ ಈ ಈ ಬರಗಾಲದ ಪರಿಸ್ಥಿತಿಯಲ್ಲಿ ಯಾವಾಗ ಮಳೆ ಬರುತ್ತೋ ಅಂತ ನಾವು ಹಾತೊರೀತ ಇದ್ವಿ ಈ ವಿದ್ಯುತ್ ಕೂಡ ಉತ್ಪಾದನೆ ಆಗಬೇಕಾದ್ರೆ ನೀರಿನ ಸಮಸ್ಯೆ ನೀರಿನ ಅಗತ್ಯತೆ ತುಂಬ ಇದೆ ಅಂತೇಳ್ಬೋದು ಆದರೆ ಈ ಬರಗಾಲ್ದ ಸಮಯದಲ್ಲಿ ನಮ್ಗೆ ಒಂದು ಹೊತ್ತು ವಿದ್ಯುತ್ ಕೊಡೋಕ್ಕೂ ಪರದಾಡ್ತಾ ಇದ್ದರು ಅಂದರೆ ಯಾವತ್ತೂ ನೋಡಿದರೆ ವಿದ್ಯುತ್ ನಿಲುಗಡೆ ಆಗ್ತಾ ಇತ್ತು ಇಂದರಿಂದ ನಾವು ನಮ್ಮ ಮಕ್ಕಳು ಓದಬೇಕಾದ್ರು ಕೂಡ ಎಷ್ಟೊಂದು ಕಷ್ಟ ಅನುಭವಿಸಿದಾರೆ ಯಾಕಂದರೆ ಒಂದು ಹೊತ್ತು ಪರೀಕ್ಷೆ ಅಂತ ಓದಬೇಕಂದ್ರೂ ಕೂಡ ಅಲ್ಲಿ ಪವರ್ ಇರೋದಿಲ್ಲ ಈ ಥರ ಎಲ್ಲ ಪರಿಸ್ಥಿತಿ ಉಂಟಾಗಿತ್ತು ಒಟ್ಟಾರೆಯಾಗಿ ಹೇಳಬೇಕಂದ್ರೆ ನಮ್ಮ ಹಳ್ಳಿ ಜೀವನದ ಮೇಲೆ ಅಂತೂ ತುಂಬ ಅಂದರೆ ತುಂಬ ಪರಿಣಾಮ ಬೀರಿತ್ತು